ಉದ್ಯೋಗ ಹುಡ್ಕಬೇಕಾದ್ರೆ ಅಂದರೆ ನಾವು ಎಜುಕೇಶನ್ ಮಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಕಷ್ಟ ಬಂದಿತ್ತು ಯಾವಾಗಂದ್ರೆ ಈಗ ಅಡ್ಮಿಶನ್ ಮಾಡಿಸಬೇಕಲ್ಲಾ ಕಾಲೇಜ್ಗೆ ಹಚ್ಚಬೇಕಾದಾಗ ಅಮೌಂಟಿಂದು ಅಂದ್ರೆ ದುಡ್ಡಿನ ಸ್ವಲ್ಪ ತೊಂದ್ರೆ ಆಗಿತ್ತು ಆವಾಗ ಅದನ್ನು ನಮ್ಮ ತಾಯಿಯವರು ಸಂಘದೊಳ್ಗೆ ರೊಕ್ಕ ಇಸ್ಕೊಂಬಂದು ಎಲ್ಲ ಇದನ್ನು ಮಾಡಿ ನಮ್ಗೆ ನಮ್ಮ ಶಾಲೆ ಇದು ಕಾಲೇಜಲ್ಲಿ ವಿದ್ಯಾಭ್ಯಾಸಕ್ಕೆ ಕೊಟ್ಟು ನಮ್ಗೆ ಕಾಲೇಜ್ಗೆ ಕಳಿಸಿದ್ರು ಇವಾಗ ಅಂದ್ರೆ ಆವಾಗೆಲ್ಲ ಬರಗಾಲದ ಬರಗಾಲದ ಸಮಯದಾಗೆ ಹಂಗಾಗಿತ್ತು ಈಗ ಹಾಗೇನಿಲ್ಲ ಇವಾಗ ಎಲ್ಲವೂ ಛಲೋ ಛಲೋ ಐತೆ ಇವಾಗ ನಾವು ಇಷ್ಟು ದೊಡ್ಡೋರನ್ನಾಗಿ ಮಾಡಿ ತಾವು ದುಡಿದು ಇದು ಅಷ್ಟು ರೊಕ್ಕ ಕೊಟ್ಟು ನಮ್ಮ ಕಲಿಸಾಕತ್ತಾರಂದ್ರೆ ನಾವು ಚೆನ್ನಾಗಿ ಓದಿ ಸ್ಕಾ ಇದು ವಿದ್ಯಾರ್ಥಿವೇತನ ಅದನ್ನೆಲ್ಲ ಪಡಕೊಂಡು ನಮ್ಮ ಖರ್ಚನ್ನು ನಾವೇ ನೋಡಿಕೊಂಡು ಹೋಗ್ತಾಯಿದ್ವಿ ಹೋಗಾತ್ತೀನಿ ಈಗ ಛಲೋ ಐತೆ ಆವಾಗಿನಕ್ಕಿನ ಈಗ ಈಗ ಎಜುಕೇಶನ್ ಕಂಪ್ಲೀಟ್ ಆಗೈತೆ ಈಗ ಮುಂದೆ ಹೀಗೇ ಯಾವ್ದರು ಒಂದು ಜಾಬ್ ಮಾಡಿ ಅವರು ಇನ್ನು ಸಾಕಬೇಕಂತ ಅಂದ್ಕೊಂಡೀನಿ ಹ್ಞೂ ಇಷ್ಟು ಮತ್ತೆ ಏನಿಲ್ಲ ಎಜು ನಾವು ಶಾಲೆಗೆ ಹಚ್ಬೇಕಾರೆ ಅದು ದುಡ್ಡಿಂದು ಒಂದು ಸಮಸ್ಯೆ ಮತ್ಯಾವ್ದ್ರದ್ದು ಸಮಸ್ಯೆ ಇದ್ದಿಲ್ಲ ಹ್ಞೂ ಅಷ್ಟೇ ಮತ್ತೇನಿಲ್ಲ